ಅಡುಗೆ ಮಾಡುವ ಕೆಲವು ಮಹಿಳೆಯರು ಎಂದು ನೀವು ಭಾವಿಸುತ್ತೀರಾ ಅಂತ ಕ್ವೆಶನ್ ಐತೆ ಇಲ್ಲಿ ಅಡುಗೆ ಮಾಡುವ ಮಹಿಳೆಯರು ಈಗ ಅಡುಗೆ ಮಾಡೋದು ಮಹಿಳೆಯರು ಮಾತ್ರ ಅಂತ ಏನಲ್ಲ ಅಡುಗೆ ಮಾಡಲು ಗಂಡಸರು ಮಾಡ್ತಾರೆ ಮತ್ತೆ ಹೆಂಗಸರು ಮಾಡ್ತಾರೆ ಏಕೆಂದ್ರೆ ಕೇ ದಿನನಿತ್ಯ ಪ್ರತಿನಿತ್ಯ ಮಹಿಳೆಯೇ ಈ ಅಡುಗೇನ ಮಾಡ್ಬೇಕು ಏಕೆಂದರೆ ಒಂದು ಹೆಣ್ಣು ಮಗು ಅಡುಗೆ ಮಾಡುವುದು ಸಹಜ ಒಂದು ಮನೆಯಂತ ಬಂದರೆ ಆ ಕುಟುಂಬ ಕುಟುಂಬ ಸಂಸಾರಕ್ಕೆ ಒಂದು ಹೆಣ್ಣು ಒಂದು ಕಲಶ ಅಂತಲೇ ಹೇಳಬಹುದು ಮತ್ತೆ ಈ ಈ ಅಡುಗೆ ಎಲ್ಲ ಮಾಡೋದು ಹೆಣ್ಣು ಮಗುವೇ ಏಕೆಂದರೆ ದಿನನಿತ್ಯ ಪ್ರತಿನಿತ್ಯ ಪ್ರತಿದಿನ ಪ್ರತಿನಿತ್ಯ ನಮ್ಮ ಬೆಳಗ್ಗೆ ಎದ್ದೆ ಕಾಫಿಯಿಂದ ಹಿಡಿದು ಮತ್ತೆ ಸಂಜೆ ನಾ ರಾತ್ರಿ ಮಲಗುವ ವೇಳೆವರೆಗೂ ಅವರ ಅಡುಗೆ ಅಡುಗೆ ಕೆಲಸದ ಮೇಲೆ ತಲ್ಲೀನರಾಗಿರ್ತಾರೆ ಹಾಗೆ ಯಾವುದೇ ಒಂದು ಒಂದೊಂದು ಸರಿ ಗಂಡು ಮಕ್ಕಳು ಅಥವಾ ಹೆಣ್ಣು ಹೆಣ್ಣು ಮಗು ಹುಷಾರಿಲ್ದೇ ಇರುವಂಥ ಸಂದರ್ಭ ಆಗಿರ್ಬಹುದು ಅಥವಾ ಇನ್ಯಾವುದೇ ಅಚಾನಕ್ ಆ ಸಂದರ್ಭದಲ್ಲಿ ಅವರು ಇಲ್ದೇ ಅವರಿಲ್ದೇ ಎಲ್ಲೋ ಊರಿಗೆ ಪಯ ಪ್ರಯಾಣ ಬೆಳೆಸಿದಂಥ ಸಂದರ್ಭಗಳಲ್ಲಿ ಅವರು ಅಡುಗೆ ಮಾಡ್ಕೋಳ್ಳಲೇ ಬೇಕಾದಂಥ ಪರಿಸ್ಥಿತಿ ಬಂದೇ ಬರುತ್ತೆ ಅವರು ಮಾಡ್ಕೊಳ್ಳೇಬೇಕು ಅದು ಅಲ್ಲದೇ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತಲೇ ಹೇಳಬಹುದು ಏಕೆಂದ್ರೆ ಅವರು ತುಂಬ ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ಉಪಹಾರಗಳನ್ನು ಮಾಡೋದಕ್ಕೆ ಮಾಡೋದಕ್ಕೆ ಅವರು ತುಂಬ ಇದು ಮಾಡ್ತಾರೆ ಏಕೆಂದರೆ ಮದುವೆ ಸಮಾರಂಭಗಳಲ್ಲಿ ಆಗಿರಬಹುದು ಅಥವಾ ದೇವಸ್ಥಾನದ ಪ್ರಸಾದಗಳನ್ನೇ ಆಗಿರಬಹುದು ಅಥವಾ ಯಾವುದೇ ಫನ್ ಯಾವುದೇ ರೀತಿಯ ಸಮಾರಂಭಗಳಲ್ಲಿ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಅಡುಗೆ ಮಾಡಲು ಇವರ ತುಂಬ ಅನುಕೂಲಕರ ಏಕೆಂದರೆ ಅಂತಹ ಅಷ್ಟು ದೊಡ್ಡ ದೊಡ್ಡ ಅಡುಗೆಗಳನ್ನು ನಿಭಾಯಿಸೋದೇ ಆಗಲಿ ಎತ್ತಿ ಇಳಿಸೋದೇ ಆಗಲಿ ಮಹಿ ಹೆಣ್ಣು ಮಕ್ಳಿಗೆ ಕೈಯ್ಯಲ್ಲಿ ಆಗಲ್ಲ ಏಕೆಂದರೆ ಅಷ್ಟು ದೊಡ್ಡ ದೊಡ್ಡ ಗಾತ್ರದ ಅಡುಗೆಗಳನ್ನ ಅವರು ಮಾಡೋದು ತುಂಬ ಕಡಿಮೆ ಅಂತಲೇ ಹೇಳಬಹುದು ಏಕೆಂದರೆ ಈ ಈ ಈಗಿನ ಕಾಲದಲ್ಲಿ ಅಂತಹ ಅಡುಗೆಗಳನ್ನು ಮಾಡ ಮಾಡೋಕ್ಕೆ ಬರುವಂಥ ಪುರುಷರು ಯಾರು ಇಲ್ಲ ಅಂತನೇ ಹೇಳಬಹುದು ಇದ್ದಾರೆ ಮಾಡೋಕ್ಕೆ ಬರುವಂಥ ಪುರುಷರಿದ್ದಾರೆ ಆದರೆ ಹೆಣ್ಣು ಮಕ್ಕಳಿಗೆ ಆ ಥರ ದೊಡ್ಡ ಗಾತ್ರದ ಅಡುಗೆಗಳನ್ನು ಮಾಡೋಕ್ಕೆ ಆಗೋದಿಲ್ಲ ಏಕೆಂದರೆ ತುಂಬ ತುಂಬ ದೊಡ್ಡ ಗಾತ್ರದಂತಹ ಅಡುಗೆಗಳಲ್ಲಿ ಅವರು ಮಾಡ್ಬೇಕಾಗ್ಬರು ಬರುತ್ತೆ ಇದರಿಂದಾಗಿ ಅವರು ಅಷ್ಟು ದೊಡ್ಡ ಗಾತ್ರದಂತಹ ಅಡಗೆಗಳನ್ನೇನು ಮಾಡಲಿಕ್ಕೇನು ಹೋಗಲ್ಲ ಮತ್ತೆ ಇದರಿಂದ ಮಹಿಳೆಯರಿ ಹೆಚ್ಚಿನದಾಗಿ ದಿನನಿತ್ಯ ಮಹಿಳೆಯರೇ ಏನು ಉಪಯೋಗಿಸೋದ್ರಿಂದ ಇದನ್ನು ಮಹಿಳೆಯರೇ ಮಾಡೋದ್ರಿಂದ ನಾವು ಇದನ್ನು ಹೇಳಬಹುದು ಹೆಚ್ಚಿನದಾಗಿ ಈ ಹೆಂಗಸರೇ ಅಂತಲ್ಲ ಗಂಡಸರು ಕೂಡ ಮನೆಯಲ್ಲಿ ಅಡುಗೆ ಮಾಡ್ತಾರೆ ಅಂತ ನಾವು ಹೇಳಬಹುದು